ಬನಶ್ರೀ ಅವರಾ ನಾವು ನಿಮ್ಮ ಅಂಗಡಿ ನಾವು ನಿಮ್ಮ ಅಂಗಡಿಲಿ ಮೊನ್ನೆ ಒಂದನೇ ತಾರೀಖು ಒಂದು ಮೊಬೈಲ್ ತಗೊಂಡು ಹೋಗಿದ್ದೆ ವಿವೋ ಫೋರ್ಟೀನ್ ಅಂತ ಮೊಬೈಲ್ ತಗೊಂಡು ಮನೆಗೆ ಬಂದು ಒಂದು ನಾಲ್ಕು ಐದು ದಿನ ಯೂಸ್ ಮಾಡಿದೆ ಮೊಬೈಲು ಚಾರ್ಜ್ ನಿಲ್ತಾ ಇಲ್ಲ ಮೇಡಮ್ ನಾನು ಹ್ಞೂ ನೂರು ಶೇಕಡಾ ನೂರು ಪರ್ಸೆಂಟ್ ಆಗೋವರೆಗೂ ನಾನು ಮೊಬೈಲನ್ನ ಚಾರ್ಜಲ್ಲಿ ಇಟ್ಟಿದ್ದೆ ಮೇಡಮ್ ಬಳ್ಸಿದ್ದೀನಿ ಎರಡು ಮೂರು ದಿನ ನಾನು ಉಪ್ಯೋಗಿಸ್ತಿದೀನಿ ಚಾರ್ಜ್ ನಿಲ್ತಲೇ ಇಲ್ಲ ಮೊಬೈಲಲ್ಲಿ ಮೇಡಮ್ ನಿಮ್ಮದು ವಾಯ್ಸ್ ಕಟ್ ಕಟ್ ಆಗ್ತಿದೆ ಹಾಂ ಹೇಳಿ

ಮೊಬೈಲ ಸ್ಕ್ರೀನ್ ಎಲ್ಲ ಶೇಕ್ ಆಗ್ತಾ ಇದೆ ಅಲ್ಲಾಡ್ತಾ ಇದೆ ಆ ಕಡೆ ಈ ಕಡೆ ತುಂಬ ಉಪ್ಯೋಗಿಸ್ತಾ ಹೋದರೆ ಹ್ಯಾಂಗ್ ಆಗುತ್ತೆ ಮೊಬೈಲು ನೀವು ಮೊದಲು ಹ್ಞೂ ಇಲ್ಲ ಏನೋ ಬೇ ಯಾವುದೇ ರೀತಿ ಆದ ನನ್ನ ಮೊಬೈಲನ್ನ ಬೀಳ್ ಕೆಡವಿಲ್ಲ ಇಲ್ಲ ಆ ಥರ ಇಲ್ಲ ಏನೂ ಪ್ರಾಬ್ಲಮ್ ಏನೂ ಮಾಡಿಲ್ಲ ಮೇಡಮ್

ಹಾಂ ಹೇಳ್ತೇನೆ ತ್ರೀ ಫೋರ್ ಡಬಲ್ ಝೀರೊ ಫೋರ್ ಸಿಕ್ಸ್ ಡಬಲ್ ಟು ಹಾಂ ಹೌದು ನಾನು ಅದನ್ನು ವಾಪಸ್ ಮಾಡ್ಬಿಟ್ಟು ನನಗೆ ಹೊಸ ಮೊಬೈಲ್ ಫೋನನ್ನು ನೀವು ನನಗೆ ಕೊಡ್ತೀರಾ ಹಾಂ ಚಾರ್ಜರ್ ಎಲ್ಲ ಸರಿ ಇದಾವೆ ಮೇಡಮ್ ಇಲ್ಲ ಇಲ್ಲ ಅದು ಯಾವುದೇ ರೀತಿಯಾದಂಥ ಕೆಡ್ವೋದು ಬೀಳ್ಸೋದು ಆ ಥರ ಯಾವುದೇ ರೀತಿಯಾದ ಘಟನೆಗಳನ್ನ ಮಾಡಿಲ್ಲ

ನಿಮ್ಮದು ಅಂಗಡಿ ಎಷ್ಟು ಗಂಟೆ ತನಕ ಓ ತೆರೆದಿರತ್ತೆ ಹ್ಞೂ ನಾನು ಹನ್ನೊಂದು ಗಂಟೆ ಸುಮಾರು ಬರಬಹುದಾ ಹಾಂ ಸರಿ ಹಾಗಾದರೆ ಬರ್ತೀನಿ ಅದು ಪೇಮೆಂಟ್ ಅದು ನಾನು ಹಣ ಪಾವತಿಸಿದ ರಸೀದಿ ಮತ್ತು ನೀವು ಕೊಟ್ಟ ಹ್ಞೂ ಮೊಬೈಲ್ ಬಾಕ್ಸನ್ನ ಜೊತೆಗೆ ತಗೆ ತೆಗೆದುಕೊಂಡು ಬಂದರೆ ಸಾಕಲ್ಲವಾ ಹಾಂ ಸರಿ ಮೇಡಮ್ ತ್ಯಾಂಕ್ ಯು ನಾನು ಏನಾದರೂ ತೊಂದರೆ ಇದ್ದರೆ ನಾನು ನಿಮಿಗೆ ಈ ನಂಬರಿಗೆ ಕಾಲ್ ಮಾಡಿ ಕೇಳ್ಬೋದಲ್ಲವಾ ಕರೆ ಮಾಡಿ ಹಾಂ ಧನ್ಯವಾದ